ಹಲೋ ಉಂದ್ ಚಿರಂಜೀವಿ ಭಟ್ಟರೇ ಹಾಂ ಹಾಂ ಇದು ನಾನು ಶಾಂತ ಅಂತ ನನಗೆ ನನ್ನದು ಮಗಳದೊಂದು ಮದುವೆಗೆ ಮಾ ಫಿಕ್ಸ್ ಹುಡುಗ ಎಲ್ಲ ಫಿಕ್ಸ್ ಮಾಡ್ದೇವೆ ಒಂದು ದಿನ ಇನ್ನು ನೋಡಬೇಕಿತ್ತು ಹಾಂ ಹಾಂ ಹಾಂ ಹೌದು ಹೌದು ನಾನೇ ಕಳ್ಸಿದ್ದು ಆಗ

ಫೆಬ್ರವರಿ ಫಸ್ಟ್ ವೀಕ ಬೇಗ ಆಯಿತಾ ಅಂತ ಒಂದು ಎರಡು ಮೂರು ತಿಂಗಳು ಲೇಟ್ ಇಡ್ಬೌದಾ ಹಾಂ ಅಂದರೆ ಹಾಂ ಟೈಮ್ ಇಲ್ಲ ಅಲ್ಲ ಹಾಂ ಹೌದು ಟೈಮ್ ಬೇಕು ಹಾಂ ಹಾಂ ಮೇ ಒಂಬತ್ತು ಆಗ್ಬೋದಾ ಅಂತ ಹಾಂ ಹೌದು ಹಾಂ ಹಾಂ ಇಡ್ಬೋದು ಅಂದರೆ ಅದು ನಾನು ಎರಡು ಜಾತಕ ಕಳ್ಸಿದ್ದೆ ಅಲ್ಲ ಅದು ಹಲೋ ಹಾಂ ಅದು ಎರಡು ಜಾತಕ ಕಳ್ಸಿದ್ದೆ ಅಲ್ಲ ಹುಡುಗ ಹುಡುಗಿಯದ್ದು ಅಂದರೆ ಅದು ಹೇಗುಂಟು ಅಂದರೆ ಮುಂದೆ ಏನು ತೊಂದರೆ ಆಗ್ಬೋದಾ ಹೌದಾ ಅಂದರೆ ಓಕೆ ಅದಷ್ಟೇಯೇ ಬೇರೆ ಬೇರೆ ಏನಾದರೂ ತೊಂದರೆ ಇಲ್ಲ ಅಲ್ಲ ಹ್ಞೂ ಹಾಂ ಹಾಂ ಸರಿ ಸರಿ ಹಾಂ ಹೌದು ಓಕೆ ಓಕೆ ಸರಿ

ಓಕೆ ಹಾಗೆ ಹಾಂ ಸರಿ ಹಾಂ ಗೊತ್ತಿದೆ ಗೊತ್ತಿದೆ ಹಾಂ ಸರಿ ಹಾಂ ಸರಿ ಸರಿ ಕಾಲ್ ಮಾಡಿ ಕನ್ಫಮ್ ಮಾಡಿಕೊಂಡು ಬಾ ಹಾಂ ಹಾಂ ಸರಿ